ಹಾಂ ಹಲೋ ನಾನು ಮಾತಾಡ್ತಾಯಿದ್ದೀನಿ ನಿಮಗೆ ನಾನು ಹುಬ್ಬಳ್ಳಿಯಿಂದ ಧಾರವಾಡ ಬಸ್ಸ ಹತ್ತಿದ್ದೇ ಅಲ್ಲಿ ದಾರಿ ಮಧ್ಯೆ ನಮಗೆ ಪಂಚರ್ ಆಗಿಬಿಟ್ಟಿದೆ ಕಣ್ರೀ ಈ ಬಸ್ಸು ಕೆ ಎ ಝೀರೋ ಸೆವೆನ್ ಒನ್ ಟು ತ್ರೀ ನಂಬರ್ ಬಸ್ಸು ಪಂಚರಾಗಿ ಕೂತಿದೆ ನಾವು ಒನ್ ಅವರ್ ಆಯಿತು ಇನ್ನೂ ಯಾರೂ ಬಂದಿಲ್ಲ ಆ ಡ್ರೈವರಿಗಾಗಲಿ ಕಂಡಕ್ಟ್ರಿಗಾಗಲಿ ಇದು ಗೊತ್ತೇ ಇಲ್ಲ ಕೆಲಸ ಮಾಡೋದು ಹೇಗೆ ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಪಂಕ್ಚರ್ನ ಸರಿ ಮಾಡೋದು ಅಂತ ಏನಾನ ಮಾಡಿ ನಮ್ಗೆ ದಯವಿಟ್ಟು ಬೇಗ ತಲುಪೋ ಹಂಗೆ ಮಾಡ್ರಿ ನಮಗೆ ಬಹಳ ಅರ್ಜೆಂಟಾಗಿದೆ ದಯವಿಟ್ಟು ಇದೊಂದು ಹೆಲ್ಪ್ ಮಾಡ್ರಿ ಇಮಿಡಿಯೇಟಾಗಿ ನಾನು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಮೇಲಿನ ಅಧಿಕಾರಿ ಜೊತೆ ಮಾತಾಡಿ ನಮಗೆ ಸ್ಥಳವನ್ನು ಪರಿಶೀಲಿಸಿ ನಮಗೆ ಇಮಿಡಿಯೇಟಾಗಿ ಪರಿಹಾರ ಮಾಡಿಕೊಡಿ ಧನ್ಯವಾದಗಳು